ಬೀದರ್ ಜಿಲ್ಲೆ ಒಳಗೆ ಐತಿಹಾಸಿಕ ತಾಣಗಳು ಬುಕ್ಕೊಳಗ ಯಾವ್ಯಾವೆಂದರೆ ಮಂದಿರ ಅದ ಕೋಟೆ ಅವ ಸಂಗ್ರಹಾಲಯ ಅದ ನೈಸರ್ಗಿಕ ಪ್ರವಾಸ ಪ್ರದೇಶಗಳವ ಮಂದಿರದಾಗೆ ಯಾವ್ಯಾವಂದರೆ ಪಾಪನಾಶ ಮಂದಿರ ಜರನ್ಯ ಗುರುನಾನಕ್ ಹೊನ್ನಿಕೇರಿ ಮೈಲಾರ ಮಲ್ಲಣ್ಣ ಗಾಯಿಮುಕ್ ಶನಿ ಮಹಾತ್ಮ ಆಮೇಲೆ ಕೋಟೆ ಒಳಗ ಬೀದರ್ ಕೋಟೆ ಅದ ಬೀದರ್ ಕೋಟೆ ಒಳಗೆ ಹವಾ ಮಹಲದ ರಂಗೀನ್ ಮಹಲದ ಮತ್ತೆ ಅದ್ರುವೊಳಗೆ ಒಂದು ಸಂಗ್ರಹಾಲಯಗುಳದ ಆ ಸಂಗ್ರಹಾಲಯ್ದಾಗೆ ರಾಜ ಮಹಾರಾಜರು ಏನೇನು ಬಳಸ್ಯಾರ ವಸ್ತುಗಳು ಆ ವಸ್ತುಗಳು ಅದ್ರುವೊಳಗ ಇಟ್ಟಿದ್ದಾರೆ ಮತ್ತೆ ನೋಡ್ರಿ ನೈಸರ್ಗಿಕ ಪ್ರವಾಸ ತಾಣದಾಗೆ ಬರೀದ್ ಶಾಹಿ ಗಾರ್ಡನ್ ಅದ ಶಾಪುರ ಗೇಟ್ ಗಾರ್ಡನ್ ಅದ ದೇವ ದೇವ ವನ ಅದ ಇದ್ರುವೊಳಗೆ ಎಲ್ಲ ಬೆಷ್ಟ್ ಹೂವು ಗಿಡ ಚೆಂದಾಗಿ ಏನು ಮಾಡ್ಯಾರ ಬೆಳೆಸ್ಬಿಟ್ಟಾರ ಇದ್ರಾಗೆ ನೋಡ್ರಿ ಈ ಪ ಬೀದರ್ ಕೋಟೆ ಒಳಗೆ ಮತ್ತೆ ಮಂದಿರಗೊಳ್ದಾಗೆ ಸಂಗ್ರಹಾಲಯ್ದಾಗೆ ಮುಕ್ತವಾಗಿ ಹೋಗ್ಬಹುದು ನೋಡ್ರಿ ಎಲ್ಲರು ಹೋಗ್ಬಹುದು ಎಲ್ಲ ಜನರು ಹೋಗ್ಬೋದು ಅಲ್ಲೇನು ಅಡ್ಡಿ ಮಾಡಲ್ರು ನೀವು ಯಾಕೆ ಬಂದೀರಿ ನೀವು ಯಾಕೆ ಬರ್ಲಿಲ್ಲ ಯಾವುದೇ ರೀತಿಯಾಗಿ ಅಡ್ಡಿ ಮಾಡಲ್ರು ಮತ್ತೆ ನಾವು ಹೋಗುವಾಗ ಯಾರದ್ದು ಬಿ ಪರ್ಮಿಷನ್ ತಕೊಮ ಅವಶ್ಯಕತೆ ಇಲ್ಲ ಡಿ ಸಿದಾಗ್ಲಿ ಅಥವಾ ಪೋಲೀಸ್ದು ಇನ್ಸ್ಪೆಕ್ಟರ್ದಾಗ್ಲಿ ಹೋಗುವಾಗ ನಾವು ಪರ್ಮಿಷನ್ ತಕ್ಕೊಂಡು ಹೋಗ್ಬೇಕಂತೇನು ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವು ಐತಿಹಾಸಿಕ ತಾಣಗಳವಲ್ಲ ಅದರ ಕಡಿಂದು ಮುಕ್ತವಾಗಿ ನಾವೆಲ್ಲರು ಅದ್ರುವೊಳಗೆ ಎಂಟ್ರಿ ಆಗ್ಬೋದು ನಾವು ಹೋಗುವಾಗ ಏನ್ಮಾಡ್ಬೇಕು ಖಾಲಿ ನಾವು ಒಳಗೆ ಹೋಗುವಾಗ ನಮ್ದು ಹೆಸರು ಎಂಟ್ರಿ ಮಾಡಿಸಿ ನಾವೊಂದು ಟಿಕೆಟ್ ತಕ್ಕೊಂಡು ಒಳಗೆ ಹೋಗಿ ನಾವು ಏನೇನು ನೋಡ್ತೆವೆಲ್ಲ ನೋಡಿ ಕೋಟೆ ಒಳಗಿಂದ ಹೊರಗೆ ಬರ್ಬೋದು ಈ ಮಂದಿರಗಳ್ದಾಗಂತು ಟಿಕೆಟ್ನು ಇಲ್ಲ ಪರ್ವಾನಗಿಯೂ ನಮಗೆ ಬೇಕಾಗಿಲ್ಲ ನಾವು ಮುಕ್ತವಾಗಿ ಒಳಗೆ ಹೋಗ್ಬೇಕು ಮತ್ತು ಮುಕ್ತವಾಗಿಯೂ ಹೊರಗೆ ಬರ್ಲಕ್ಕೆ ನಮಗೆ ಅವಕಾಶ ಅಲ್ಲಿ ಅದ ನಾವು ಬೀದರ್ ಕೋಟೆ ನೋಡ್ಲಿಕ್ಕೆ ಹೋದಾಗ ಅದರ ಮುಂದೆ ನಮಗೆ ಅಷ್ಟೂರು ಅಂಥೇಳಿ ಊರು ಸಿಕ್ತದ ಅಲ್ಲೇನವ ಅಂತಂದ್ರೆ ಸಾತ್ವಿಕ ಸಾತ್ವಿಕ ಮಹಲದ ಆಮೇಲೆ ಅಷ್ಟೂರು ಗುಂಬಜ್ ಅದ ಆಮೇಲೆ ಹ ಕಿರೀಟ ಅದ ಇವೆಲ್ಲ ಏನವ ಅದರ ಒಳಗಲ್ಲಿ ನಮಗೆ ನೋಡಾಕ ಸಿಗ್ತಾವೆ ಭಾಳ ಬೆಷ್ಟಾಗಿ ಕಟ್ಟಿದ್ದಾರೆ ಅವರು ರಾಜ ಮಹಾರಾಜರ ಟೈಮಿನಾಗೆ ಸುಂದರವಾಗಿ ಕಟ್ಟಿದ್ದಾರೆ ಕಿರೀಟ ಅಂತ ನಾ ನಿಮಗೆ ಹೇಳಿದ್ದಲ್ಲ ಅದು ಕಿರೀಟ ಅಂತೂ ಇರಾಕ್ ರಾಜನ ತಲೆ ಮ್ಯಾಗೆ ಯಾವ ರೀತಿ ಕಿರೀಟ ಇರ್ತಿತ್ತಲ ಆ ರೀತಿ ಆ ಮಾಡಲ್ದಾಗ ಬರೀದ್ ಶಾ ಬರೀದ್ ರಾಜ ಏನು ಮಾಡ್ಯಾನ ಅದಕ್ಕೆ ಕಟ್ಯಾನ ಸುಂದರವಾಗಿ ಕಟ್ಟಡ ಕಟ್ಯಾನ ಸೂಪರ್ ಆಗಿ ಕಟ್ಯಾನ ಅದಕ್ಕೆ ಬಿ ಒಳಗೆ ಹೋಗ್ಬೇಕಾದ್ರೆ ನಮಗೆ ಯಾರ್ದ್ಬಿ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಲ್ಲಿ ಯಾರು ನೋಡ್ಲಕ್ನು ಇರಲ್ಲ ಯಾಕಂದ್ರೆ ನಾವುನೂ ಹೋಗ್ಬೇಕು ನೋಡ್ಬೇಕು ವಾಪಸ್ಸು ಬರಬೇಕು ಹೋಗುವಾಗ ನಮಗೆ ಯಾರ್ಬೀ ಅಡೆತಡೆ ಏನ್ಬೀ ಮಾಡಲ್ರು ನಿಶ್ಚಿಂತೆಯಾಗಿ ಹೋಗ್ಬಹುದು ನಾವು ಪಿಕ್ನಿಕ್ನೂ ಸಹ ಅಲ್ಲಿ ಹೋಗ್ಬೋದು ನಮ್ಮ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗಬಹುದು ಅಲ್ಯಾಕೆ ಪಿಕ್ನಿಕ್ಗೆ ಬಂದೀರಂತ ಯಾರುನೂ ನಮಗೆ ಅಲ್ಲಿ ಅಡ್ಡಿ ಮಾಡಲ್ರು ಒಳ್ಳೆ ರೀತಿಯಾಗಿ ತಾಣಗಳವ ಇವು ಒಂದ್ಸಲ ಹೋಗ್ಬೇಕಾದ್ರೆ ಎಲ್ಲರೂ ಬೀದರ್ ಕೋಟೆಯಂತೂ ಕಂಪಲ್ಸರಿ ನೋಡ್ಲೇಬೇಕು ಆ ಟೈಮಿನಾಗಿಂದ ಕಟ್ಟಿಂದದ ಅದು ಕೋಟೆ ಸಂಗ್ರಾಲಯನೂ ಬೆಶ್ಟ್ ಅದ ಮಂದಿರಗಳ್ನೂ ಬೆಸ್ಟ್ ಬೆಶ್ಟ್ ಬೆಶ್ಟ್ ಅದ ನೈಸರ್ಗಿಕ ಪ್ರವಾಸ ತಾಣದಾಗೆ ಹೋದ್ರೂನು ನಮಗಂತೂ ವಾಪಾಸ್ಸು ತಿರ್ಗಸಿ ಬರ್ಬೇಕಂಬಲ್ಲ ದೇವ ದೇವ ವನದಾಗಾಗ್ಲಿ ಬರೀದ್ ಶಾಹಿ ಗಾರ್ಡನ್ದಗಾಗ್ಲಿ ಯಾಕಂದ್ರೆ ಅದ್ರೊಳಗೆ ಹೋದಾಗ ಎಷ್ಟು ಚೆಂದ ಮಕ್ಳಿಗಾಡ್ಲಾಕ್ಕೆ ಜೋಕಾಲಿಗಳವ ಜಾರುಬಂಡಿ ಅದ ನೀವು ಮಕ್ಕಳ ಕರ್ಕೊಂಡು ಹೋಗ್ಬೇಕಾದ್ರ ನಮಗೆ ಖಾಲಿ ಸುಮ್ಮನೆ ದೊಡ್ಡೋರಿಗೆ ಮಾತ್ರ ಟಿಕೆಟ್ ತಗೋತಾರ ಸಣ್ಣೋರಿಗೆ ಟಿಕೆಟ್ನೂ ತೊಕ್ಮಾಲ ನಮಗೆ ಅಡ್ಡಿಯೂ ಮಾಡಲ್ಲ ಅವರು ಖಾಲಿ ಸುಮ್ಮನೆ ಫೀಸ್ ಕೊಡ್ಬೇಕು ಅಷ್ಟೇ ಯಾವುದೇ ರೀತಿಯಾಗೆ ನಮಗೆ ಪರ್ಮಿಷನು ದೊಡ್ಡ ದೊಡ್ಡ ಅಧಿಕಾರಿಗಳದ್ದು ಪರ್ಮಿಷನ್ ತಕ್ಕೊಂಡೇ ನೀವು ಈ ಕೋಟೆ ಒಳಗೆ ಹೋಗ್ಬೇಕು ಈ ಗಾರ್ಡನ್ ಒಳಗೆ ಹೋಗ್ಬೇಕು ದೇವ ದೇವ ವನದಾಗೆ ಹೋಗ್ಬೇಕು ಸಂಗ್ರಾಲಯದಾಗೆ ಹೋಗ್ಬೇಕು ಅಂಥೇಳೀ ಯಾರುನೂ ನಮಗೆ ಕ್ವೆಶನ್ ಮಾರ್ಕಲ್ಲಿ ಹಾಕಲ್ಲ ಇಂಥ ಕ್ವೆಶನ್ ಮಾರ್ಕ್ ಇಲ್ಲಂದ್ರೆ ಮಾತ್ರ ಅಂತ ಒಂದು ತಾಣಗಳಿಗೆ ಹೋಗಿ ನಮಗೆ ನೋಡಾಕ ಅವಶ್ಯಕ ಮನಸ್ಸಾಯ್ತದೆ ಇಲ್ದಿರೆ ಮನ್ಸಾಗಲ್ಲ ಆ ಡಿ ಸಿಗೆ ಹೋಗ್ಯಾರು ಕೇಳ್ಬೇಕು ಆ ಪೋಲೀಸಿಗೆ ಹೋಗಿ ಯಾರು ಕೇಳ್ಬೇಕು ಇಂಥವೆಲ್ಲ ನಮಗೆ ಮನ್ಸಿನಾಗೆ ಮುಜುಗರ ಉಂಟಾಗಿ ನೋಡುವಂಥ ಒಳ್ಳೆಯ ಸ್ಥಳಗಳು ಇದ್ರೂ ಕೂಡ ನಾವು ಅದಕ್ಕೇನು ಮಾಡಲ್ಲು ನೋಡ್ಲಾಕ ಯಾರು ಬೀ ಹೋಗ್ಲಾಕ್ಕ ಇಷ್ಟಪಡೋಲ್ಲ ಇಲ್ಲೆಲ್ಲ ಪರ್ಮಿಷನ್ ಅವಶ್ಯಕತೆ ಇಲ್ಲ ಅಂಥೇಳೆ ಭಾಳ ಜನ ಏನ್ಮಾಡ್ತಾರ ಅದ್ರೊಳಗೆ ನೋಡ್ಲಾಕ್ಕೆ ಹೋಗ್ತಾರ ಪರ್ಮಿಷನ್ ಇರ್ತಿತ್ತೂ ಅಂದರೆ ಅವರು ಏ ತಲೆ ಖರಾಬಿ ಯಾರನ್ನ ಒಳಗೆ ಹೋಗ್ಬೇಕು ಡಿ ಸಿಗೆ ಕೇಳ್ರೋ ಪೋಲೀಸ್ರಿಗೆ ಕೇಳ್ರೋ ಅಲ್ಲಿದ್ದಂಥ ವಾಚ್ಮೆನ್ನಿಗೆ ಕೇಳ್ರೋ ಅಲ್ಲಿ ಎದಕ್ಕೆ ನೋಡ್ಕೊಮಂತ ಹೆಡ್ಗೆ ಕೇಳ್ರೋ ಇಂಥವೆಲ್ಲ ಮಾಡ್ಕೋತ ಕೂಡಂದ್ರೆ ತಲೆ ಚಿತ್ತಾಗಿ ಯಾರು ಬೀ ಹೋಗ್ಲಾಕ್ಕ ಅದಕ್ಕೆ ಇಷ್ಟಪಡಲ್ದು ಅದರ ಕಡಿಂದ ನೀವೇನು ಪರವಾನಿಗೆ ಏನಿಟ್ಟಿಲ್ಲಲ ಭಾಳ ಒಳ್ಳೆಯ ರೀತಿದು ಮಾಡ್ಯಾರ ಸರ್ಕಾರ ಒಳ್ಳೆ ರೀತಿದಾಗಿಂದ ಮಾಡಿದ್ದು ಯಾಕಂದ್ರೆ ಪ್ರತಿಯೊಬ್ರು ಹೋಗಿ ಅದ್ರೊಳಗೆ ನೋಡ್ಬಹುದಲ್ಲಾ ಹಿಂಗೆ ಪರ್ಮಿಷನ್ ಇದ್ರೆ ನೋಡ್ಲಕ್ಕಾಗ್ತದಾ ನೋಡ್ಲಕ್ಕಾಗಲ್ದು